ನಮ್ಮ ಊರಿನಲ್ಲಿ ಸರ್ಕಾರದಿಂದ ಹೆಜಮಾಡಿ ಗ್ರಾಮಕ್ಕಂತ ಒಂದು ಮೊದಲಾಗಿ ಹೇಳೋದಂದ್ರೆ ಒಂದು ಆಸ್ಪತ್ರೆ ಬೇಕು ಯಾಕೆಂದ್ರೆ ಇಲ್ಲಿ ನಮಗೆ ಹಗಲಿಗೆ ಏನಾದರು ಆದರೆ ಡಾಕ್ಟ್ರು ಕಾ ಡಾಕ್ಟ್ರವರಿಗೆ ಸಿಗೋದು ತುಂಬ ಕಷ್ಟ ಒಬ್ರು ಒಬ್ಬರು ಪ್ರಾಯದವರಿದ್ದಾರೆ ಅವರ ಹೊತ್ತು ಕಾಯಬೇಕು ಇಡೀ ಗ್ರಾಮವೇ ಹೋಗಿ ಅಲ್ಲಿ ನಿಲ್ತದೆ ಲೈನ್ ಆಗ್ತದೆ ಇದು ಎಲ್ಲ ತುಂಬ ಕಷ್ಟ ಅದು ವೃದ್ದರಿಗೆ ಮಕ್ಕಳನ್ನು ಕರ್ಕೊಂಡೋದರೆ ತುಂಬ ಕಷ್ಟ ಸರ್ಕಾರಿ ಆಸ್ಪತ್ರೆ ಆಗಬೇಕಂತ ನಾವು ಎಷ್ಟೋ ವರ್ಷದಿಂದಲೂ ಪ್ರಯತ್ನ ಮಾಡ್ತಿದ್ದೇವೆ ಹೆಜ್ಮಾಡಿಯಲ್ಲಿ ಹೆಜ್ಮಾಡಿಯಲ್ಲಿ ಹೆಜ್ಮಾಡಿ ಗ್ರಾಮ ಪಂಚಾಯ್ತಿನಲ್ಲಿ ಆಗಬೇಕಂತ ತುಂಬ ಆಸೆ ಕೂಡ ಉಂಟು ಅದು ಕೆಲಸ ಆಗಲೇ ಬೇಕು ಯಾಕೆಂದ್ರೆ ಇಲ್ಲಿ ಜನಸಂಖ್ಯೆನು ತುಂಬ ಇಲ್ಲಿ ನಮ್ಮ ಹೆಜ್ಮಾಡಿ ಗ್ರಾಮ್ದಲ್ಲಿ ಒಂಬತ್ತು ವಾರ್ಡ್ ನಂಬರೆಲ್ಲ ಇದೆ ಜನಸಂಖ್ಯೆನು ಇದೆ ಹಾಗಾಗಿ ಇಲ್ಲಿ ಒಂದು ಸರ್ಕಾರದಿಂದ ಅಂದರೆ ಆಸ್ಪತ್ರೆ ನಮಗೆಲ್ಲ ಬೇಕೇ ಬೇಕಂತ ನಮ್ಮದೊಂದು ಇದು ಆಗ್ರಹ ಮತ್ತೆ ರಸ್ತೆ ರಸ್ತೆ ಪರ್ವಾಗಿ ಹೇಳುದಂದ್ರೆ ರಸ್ತೆ ಉಂಟು ಇಲ್ಲ ಅಂತೇನಿಲ್ಲ ಆದರೆ ಈಗ ಮಳೆಗಾಲ ಅಲ್ಲಲ್ಲಿ ಗುಂಡಿ ಎಲ್ಲ ಬೀಳ್ತಾ ಇರ್ತದೆ ಅದನ್ನು ರಿಪೇರೀ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಪಂಚಾಯ್ತವರು ಪಂಚಾಯ್ತಿ ನಿಧಿಯಿಂದೆಲ್ಲ ಮಾಡ್ತಾರೆ ಸರಕಾರದಿಂದ ಬರುವ ನಿಧಿ ಅದು ರೋಡ್ ಹಾಗೆ ಆಗಿದೆ ಹೀಗೆ ಆಗಿದೆ ಯಾವಾಗ ಕೆಲಸ ಮಾಡ್ಲಿಕ್ಕೆ ಹೇಳ್ತಾರೆ ಅದು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೀಗೆ ನಮಗೆ ಉತ್ತರ ಬರ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಹರಿಸ್ಬೇಕು ರಸ್ತೆ ಬಗ್ಗೆ ಮತ್ತೆ ನೀರಿನ ಬಗ್ಗೆ ಹೇಳುವುದಂದರೆ ನೀರಲ್ಲಿ ನಮ್ಮಲ್ಲಿ ನಾವಿರುವ ಜಾಗದಲ್ಲೆ ಅಂತ ನೀರಿನದು ಏನಿಲ್ಲ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಸೌಕರ್ಯ ಎಲ್ಲ ನೀರು ಹೋಗೋದೆಲ್ಲ ನಾವು ಮಾಡಿಕೊಂಡಿದ್ದೇವೆ ಸದಸ್ಯರೆಲ್ಲ ಬಂದವ್ರು ಮಾಡಿದ್ದಾರೆ ಪಂಚಾಯ್ತಿ ಗ್ರಾಮ ಪಂಚಾಯ್ತಿ ಸದಸ್ಯರೆಲ್ಲ ಆದರೆ ಹೊಳೆ ಬದಿಯಲ್ಲಿ ಎಲ್ಲ ನದಿ ಬದಿಯಲ್ಲಿ ಎಲ್ಲ ಸ್ವಲ್ಪ ಮಳೆಗಾಲದಲ್ಲಿ ಅವರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅದಕ್ಕೆ ಬೇಕಂತ ವರ್ಷ ವರ್ಷ ಸ್ವಲ್ಪ ಸ್ವಲ್ಪ ಒಂದೊಂದು ಜಾಗಕ್ಕೆ ಅಷ್ಟು ಹಣ ಇಷ್ಟು ಹಣ ಎಲ್ಲ ಇಟ್ಟು ಈಗಿನ ಒಂದು ಮಂಡಳಿ ಗ್ರಾಮ ಪಂಚಾಯ್ತಿ ಮಾಡ್ತ ಇದ್ದಾರೆ ಅದರ ಬಗ್ಗೆ ನಮಗೆ ಸ್ವಲ್ಪ ಸದಸ್ಯರ ಬಗ್ಗೆ ಸ್ವಲ್ಪ ಮೆಚ್ಚುಗೆ ಉಂಟು ಹಾಗೇನಿಲ್ಲ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಹಣ ಎಷ್ಟು ಬರ್ತದೆ ಅದನ್ನು ಲೆಕ್ಕ ಹಾಕಿಕೊಂಡು ನೋಡಿ ನೋಡಿ ಎಲ್ಲ ಮಾಡ್ತಾ ಇದ್ದಾರೆ ಮತ್ತೆ ಹೇಳೋದಂದ್ರೆ ರಸ್ತೆ ಸಂಪರ್ಕ ನಮ್ಗೆ ಅದು ನಮಗೆ ಅಲ್ಲಿ ನಮ್ಮ ಹೆಜಮಾಡಿಯಲ್ಲಿ ಅಲ್ಲೊಂದು ಟೋಲ್ ಉಂಟು ಆ ಟೋಲಿನ ಹತ್ತಿರ ಎಲ್ಲ ಸೌಕರ್ಯ ಉಂಟು ಇಲ್ಲ ಅಂತ ಹೇಳೋದಿಲ್ಲ ಅಲ್ಲಿ ಇದು ಕೂಡ ಉಂಟು ಏನು ಶೌಚಾಲಯ ಅದು ಟೋಲ್ನವರು ಮಾಡಿದ್ದಂತ ನಮ್ಮ ಗಮನಕ್ಕೆ ಬಂದಿದೆ ಇವಾಗ ಸರ್ಕಾರಿ ಯಾವ ಶೌಚಾಲಯ ಅಂತ ಇಲ್ಲ ಅಂತ ನನ್ನ ಒಂದು ಎಣಿಕೆ ಹಾಗೆ ಟೋಲ್ನವ್ರು ಮಾಡ್ತಾರೆ ಯಾಕೆಂದ್ರೆ ಅವರಿಗೆ ಅಲ್ಲಿ ಪ್ರಯೋಜನ ಉಂಟದ್ರದ್ದು ಅಲ್ಲಿಯ ಪ್ರಯಾಣಿಕರ ಜನಸಂಖ್ಯೆ ಎಲ್ಲ ಜಾಸ್ತಿ ಬರ್ತದೆ ಮತ್ತೆ ಅಲ್ಲಿ ಗಾಡಿ ಅವರೆಲ್ಲ ನಿಲ್ಲಿಸ್ತಾರೆ ಎಲ್ಲರಿಗು ಅದು ಶೌಚಾಲಯ ಒಂದು ಬೇಕು ಹೆಣ್ಣುಮಕ್ಕಳಿಗೂ ಅತಿ ಮುಖ್ಯ ಹಾಗೆ ಅಲ್ಲಿ ಅದು ಶೌಚಾಲಯ ಒಳ್ಳೆಯ ರೀತಿ ಕಾಣ್ತಾ ಇದೆ ಒಳ್ಳೆಯ ರೀತಿಯಾಗಿಯು ನಡಿತಾ ಇದೆ ಉಂಟು ಮತ್ತೆ ಬಸ್ಸಿನ ವ್ಯವಸ್ಥೆ ಅಂದರೆ ನಮಗೆ ಬಸ್ ಅಂದರೆ ಹೇಗೆ ಅಂದರೆ ನಮ್ಮದು ಹೆಜಮಾಡಿ ಒಳಗೆ ಬರ್ತದೆ ನಮ್ಮದು ಹೈವೆಯಲ್ಲಿ ಬರೋದಿಲ್ಲ ಟೋಲ್ ಇದು ಅಲ್ಲಿ ಟೋಳಿನಿಂದ ಒಳಗೆ ನಮಗೆ ಬರಲಿಕ್ಕೆ ಉಂಟು ಸರ್ವಿಸ್ ಬಸ್ ಬರ್ತದೆ ಅಲ್ಲಿ ಒಳಗೆ ಅಲ್ಲಿಂದ ನಮ್ಮ ಹೆಜ್ಮಾಡಿ ಕೋಡಿಗೆ ಹೋಗಬೇಕಾದ್ರೆ ಅಲ್ಲಿ ಬಸ್ ಒಂದೆರಡು ಉಂಟು ಠಾಯ್ಮಿಗೆ ಸರಿಯಾಗಿ ಆಮೇಲೆ ಅಲ್ಲಿ ಬಸ್ ಇಲ್ಲ ಟಾಯ್ಮ್ ನಾವು ತಪ್ಪಿದರ ಮೇಲೆ ನಮಗೆ ರಾತ್ರಿಯೆಲ್ಲ ಬರುವಾಗ ನಮ್ಗೆ ನಾವು ಆಟೋ ರಿಕ್ಷಾನ ಮಾಡಿಕೊಂಡು ಬರಬೇಕು ಇಲ್ಲದಿದ್ದರೆ ಯಾರನ್ನಾದ್ರು ಬೈಕಿನವರನ್ನು ಕರೀಬೇಕು ಹೀಗೆಲ್ಲ ಬಸ್ಸೇ ಅಂತ ಇಲ್ಲ ಮತ್ತೊಂದು ಏನೆಂದ್ರೆ ನಮ್ದು ಸಾಧಾರಣ ಮಟ್ಟಿಗೆ ಹಳೆಯಂಗಡಿ ಹಳೆಯಂಗಡಿಯಿಂದ ನಮ್ಮ ಉಡುಪಿವರೆಗೆ ಕೂಡ ಸಿಟಿ ಬಸ್ ಅಂತಿಲ್ಲ ಇದನ್ನು ತುಂಬ ಸರ್ಕಾರ ಗಮನ ಹರಿಸ್ಬೇಕ್ ಯಾಕೆಂದ್ರೆ ನಾವು ಹಳೆಯಂಗಡಿಯಿಂದ ಮಂಗಳೂರಿಗೆ ಹೋಗ್ಲಿಕ್ಕೆ ಎಷ್ಟು ಬೇಕಾದ್ರು ಸಿಟಿ ಬಸ್ ಉಂಟು ಒಂದು ನಿಮಿಷಕ್ಕೊಂದು ಸಿಟ್ ಬಸ್ ಒಂದು ನಾವು ಸರ್ವಿಸ್ ಬಸ್ಸಿಗೆ ಅಂತ ಕಾದು ಕುಳ್ತ್ರೆ ಒಂದು ಹತ್ತು ಸಿಟಿ ಬಸ್ ಹೋಕ ಹೋಗಿ ಆಗ್ತದೆ ಆಗ ಅವರಿಗೆ ಅದು ಸೌಕರ್ಯ ತುಂಬ ಉತ್ತಮ ನಮಗೆ ಸಾಧಾರಣ ಹಳೆಯಂಗಡಿಯಿಂದ ಉಡುಪಿವರೆಗೆ ಇದರ ಮಧ್ಯದಲ್ಲಿ ಸಿಟಿ ಬಸ್ಸೆನೇ ಇಲ್ಲ ಸರ್ವಿಸ್ ಬಸ್ ಜಾಸ್ತಿ ಇರೋದು ಆದರೆ ಸರ್ವಿಸ್ ಬಸ್ ಎಲ್ಲ ಓನರ್ನವರದಿರುದ್ರಿಂದ ನಮಗೆ ಈಗ ಸರಕಾರದಿಂದ ಹೆಣ್ಣುಮಕ್ಕಳಿಗೆ ಬಸ್ ಫ್ರೀ ಅಂತ ಉಂಟು ಅದರ ಪ್ರಯೋಜನ ನಮಗೆ ಸಿಗ್ತಾ ಇಲ್ಲ ಯಾಕಂದ್ರೆ ಅದನ್ನು ಯಾರು ಕಾಯೋದು ಕೂಡ ಇಲ್ಲ ಅದು ಎಷ್ಟು ಹೊತ್ತಿಗೆ ಬರ್ತದೆ ಅಂತ ಗೊತ್ತಿಲ್ಲ ಹಾಗೆ ಎಲ್ಲ ಆಗ್ತದೆ ಮಧ್ಯ ಮಧ್ಯದಲ್ಲಿ ಏನಾದರು ಒಂದು ನಸೀಬು ಸಿಕ್ಕಿದರೆ ಅವರು ಓಡಾಡ್ಬಹುದ್ ಅಷ್ಟೆ ಮತ್ತೆ ಹೀಗೆ ನಮ್ಮ ಬೇರೆ ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲ ಉಂಟಲ್ಲ ಹಾಗೆ ಇಲ್ಲಿಲ್ಲ ಸರ್ಕಾರಿ ಬಸ್ ಸೌಲಭ್ಯ ಉಂಟು ಎಂಥ ಟೈಮಿಗೆ ಇರ್ಬೋದು ಅಲ್ಲಿಯಾಗಿ ಹೋಗ್ವಾರು ಹೋಬೋದು ಇಲ್ಲಿ ಹೆಚ್ಚಿನ ಜನ ಕೆಲಸಕ್ಕೆಲ್ಲ ಹೋಗುವವ್ರ್ಗೆ ಅದನ್ನು ಕಾಯೋದಿಲ್ಲ ಎಲ್ಲಾರು ಹೋಗ್ತಾರೆ ಶಾಲೆ ಮಕ್ಕಳು ಕೆಲವು ಸಲ ಹೋಗ್ತಾರೆ ಅದು ಟೋಲಲ್ಲಿಗೆ ಬಂದು ಒಳಗಿನಿಂದ ಬರೋದಿಲ್ಲ ಬಸ್ಸು ಅದು ಅದೊಂದು ಸರ್ಕಾರ ವ್ಯವಸ್ಥೆದು ಇದ್ದರು ಆ ಟೈಮಿಗೆ ಒಳಗಿನಿಂದ ಬರುವಂತ ವ್ಯವಸ್ಥೆ ಮಾಡಿದರೆ ತುಂಬ ನಮಗೆ ಒಂದು ಉಪಕಾರ ಆಗುತ್ತೆ ಹೆಜಮಾಡಿ ಗ್ರಾಮದವ್ರಿಗೆ ಏಕೆಂದರೆ ನಾವು ಒಳಗೆ ಹೆಜಮಾಡಿ ಒಳಗೆ ಅದು ಕೋಡಿಗೆ ಮತ್ತೆ ಬೇರೆ ಎಲ್ಲಾದ್ರು ಹೋಗ್ತಾರೆ ಆದರೆ ಒಳಗಿನಾದ್ರು ಒಂದು ಸರ್ವಿಸ್ ರೋಡಲ್ಲಾದ್ರು ಬರುವಾಗ ಇದ್ದರೆ ತುಂಬ ಉತ್ತಮ ಹಾಗೆ ಅದು ಹೇಳೋದು ಮತ್ತೆ ಏನೆಂದ್ರೆ ಮೂಲಭೂತ ಸೌಕರ್ಯ ಅದೆ ಅದೆ ಅದೆ ಅದೆ ಹಾಗೆ ಎಲ್ಲ ಉಂಟು ಇದನ್ನೆ ಇದರ ಬಗ್ಗೆ ಸ್ವಲ್ಪ ರಸ್ತೆ ಕೂಡ ನಮ್ಮದು ಇಲ್ಲೊಂದು ಗುರುನಾರಾಯಣ ಮಂದಿರ ಅಂತ ಉಂಟು ಅದು ಒಂದು ರಸ್ತೆಗೆ ಹಣ ಪಾಸಾಗಿ ಒಂದು ಎರಡು ಮೂರು ವರ್ಷ ಆಗ್ತಾ ಬರ್ತದೆ ಹತ್ತಿರ ಹತ್ತಿರ ಅದು ಇಷ್ಟರವರೆಗೂ ಸರಿಯಾಗಲಿಲ್ಲ ಹಾಗೇ ಉಂಟು ಆಟೋದವರೆಲ್ಲ ಹೋಗುವಾಗ ಅದು ಮೂರು ಮೂರು ಸಲ ಅದಕ್ಕೆ ಬಿದ್ದು ಎಬ್ಬಿಸ್ಕೊಂಡು ಹೋಗ್ತಾರೆ ಅಂದ್ರೆ ಹಿಂದಿನಿಂದ ಬೈತಾರಲ್ಲ ಅದು ಎಲ್ಲ ಸರ್ಕಾರದವ್ರಿಗೆ ಗೊತ್ತಿರ್ಬೋದು ಹಿಂದಿನಿಂದ ಏನು ಬೈತಾರೆ ಅಂತ ಹಾಗೆ ನಾನು ಹಿಂದಿನಿಂದ ಬೈಯ್ಯೋದಿಲ್ಲ ಎದುರಿಗೆ ಹೇಳ್ಬಿಡುದು ಹಾಗೆ ನಮ್ದು ಅಭ್ಯಾಸ ಹಾಗೆ ಏನಿದ್ರದ್ದು ಎದುರು ಎದುರಿಗೆ ನಾವು ನಮ್ದೊಂದು ಅಭ್ಯಾಸದು ಹಾಗೆ ಅದುದು ಸರಿಯಾಗಲಿ ತಪ್ಪಾಗಲಿ ಅದು ಹೇಳಿ ಬಿಡುದು ಅದರ ಬಗ್ಗೆ ನಮಗೆ ಚಿಂತೆನೇ ಇಲ್ಲ ನಾವು ಹೇಳಿದ್ದೇವಲ್ಲ ನಮ್ಮ ಮನಸ್ಸಿನಲ್ಲಿದ್ದದನ್ನು ನಾವು ಸತ್ಯ ಹೇಳಿದ್ದೇವೆ ಅಂತ ಹಾಗೆ ಹಾಗೆಯೆಲ್ಲ ಉಂಟು ಇದರ ಬಗ್ಗೆ ಮತ್ತೆ ಮಂತ್ರಿ ಮಾನ್ ನಮ್ಮದು ಒಂದು ಬ್ಯಾಂಕೆಲ್ಲ ಉಂಟು ತೊಂದರೆ ಇಲ್ಲ ಯಾವ ಹೊತ್ತಿಗೋದ್ರು ಬ್ಯಾಂಕಿನಲ್ಲಿ ತೊಂದರೆ ಇಲ್ಲ ಅಲ್ಲೆ ನಮ್ಮ ಹೆಜ್ಮಾಡಿ ಬ್ಯಾಂಕನಲ್ಲಿ ಏನೆಂದ್ರೆ ಒಂದು ಸ್ವಲ್ಪ ಸಮಯ ಅಲ್ಲಿ ಬೇರೆ ಭಾಷೆಯವರೇ ಇದ್ದರೆ ಮಾತಾಡೋರು ಕನ್ನಡ ಅವರಿಗೆ ಬರ್ತಾ ಇರಲಿಲ್ಲ ನಾವು ಕನ್ನಡ್ದವ್ರು ತುಳುವಿನವರು ತುಂಬ ಕಷ್ಟ ಆಗ್ತಿತ್ತು ಇವಾಗ ಚೇಂಜ್ ಮಾಡಿ ಹಾಕಿದ್ದಾರೆ ಅದ್ರಿಂದ ಒಂದೆರಡು ಮೂರು ಜನ ಕನ್ನಡ್ದವ್ರು ಎಲ್ಲ ಇದ್ದಾರೆ ಅವರತ್ರ ವ್ಯವಹಾರ ಮಾಡ್ಕೊಂಡು ಬರ್ಬೋದು ನಮಗೆ ಪ್ರಾಯದವರಿಗೆ ಹೋದರು ಕೂಡ ಹಾಗೆ ಅದೊಂದು ಆದರೆ ಆಸ್ಪತ್ರೆ ಆಸ್ಪತ್ರೆ ಒಂದು ಬೇಕೇ ಬೇಕು ಹೆಜಮಾಡಿಗೆ ನಾನು ಇದರ ಬಗ್ಗೆ ತುಂಬ ಒತ್ತಾಯ ಮಾಡ್ತೇನೆ ಸರ್ಕಾರವನ್ನು ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ಆಸ್ಪತ್ರೆ ಒಂದು ಬೇಕೇ ಬೇಕಂತ ನನ್ನದೊಂದು ವಿನಂತಿ